ನೀವು ಮಂದಾರ ಹೋಟೆಲ್ನವರಾ ನಾಳೆ ನಾನು ನಿಮ್ಮ ಹೋಟೆಲ್ಗೆ ಬರಬೇಕು ಅಂತ ಇದ್ದೀನಿ ಯಾಕಂತ ಅಂದರೆ ನಾಳೆ ನನ್ನ ಹುಟ್ಟುಹಬ್ಬ ಇರೋದರಿಂದ ನಾಳೆ ನಾನು ನಿಮ್ಮ ಹೋಟೆಲ್ನಲ್ಲಿ ನಾಲ್ಕರಿಂದ ಐದು ಟೇಬಲನ್ನ ಬುಕ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ನಾಳೆ ನಾನು ನಮ್ಮ ಸ್ನೇಹಿತರ ಜೊತೆಗೆ ನಿಮ್ಮ ಹೋಟೆಲ್ಗೆ ಬರ್ತಾ ಇದ್ದೀನಿ ನಾಳೆ ಮಧ್ಯಾಹ್ನದ ಊಟಕ್ಕೋಸ್ಕರ ಹಾಗಾಗಿ ನಾಳೆ ನನಗೆ ನಾಲ್ಕರಿಂದ ಐದು ಟೇಬಲ್ ಬುಕ್ ಬೇಕು ಬುಕ್ ಮಾಡಬೇಕಾಗಿತ್ತು ನಿಮ್ಮ ಹೋಟೆಲ್ನಲ್ಲಿ ಯಾವ್ಯಾವ ಥರದ ತಿಂಡಿಗಳಿವೆ ಅಕ್ಕ ಮತ್ತು ಊಟ ಇದೆ ಸರ್ವಿಸ್ ಎಲ್ಲ ಹೇಗಿದೆ ಆಮೇಲೆ ನಾನು ನಾಲ್ಕರಿಂದ ಐದು ಟೇಬಲ್ ಬುಕ್ ಮಾಡಿರೋದರಿಂದ ನನಗೆ ಊಟ ಎಲ್ಲ ಚೆನ್ನಾಗಿ ಇರಬೇಕು ಮತ್ತು ಸರ್ವೇಯ ಕೂಡ ಅಷ್ಟೆ ನನ್ನ ಸ್ನೇಹಿತರು ಯಾರು ಯಾವ ಥರ ಕೇಳ್ತಾರೋ ಆ ಆ ಥರದ ಎಲ್ಲ ಕೊಡಿಸಬೇಕು ಅಂದ್ಕೊಂಡಿದ್ದೀನಿ ಹಾಗಾಗಿ ನನಗೆ ನಾನು ಅಷ್ಟೊಂದು ಹೊರ್ಡರ್ ಮಾಡೋದರಿಂದ ನಿಮ್ಮ ಹೋಟೆಲ್ ಕಡೆಯಿಂದ ನನಗೆ ಯಾವ ಥರದ ರಿಯಾಯಿತಿ ಆಗಲಿ ಕೊಡುಗೆ ಆಗಲಿ ಯಾವ ಥರದ ನೀವು ಕೊಡ್ತೀರ ನನಗೆ ಆಮೇಲೆ ಅವರ ಊಟದಲ್ಲಿ ಯಾವ ಯಾವ ಥರ ವೆರೈಟೀಸ್ ಇದೆ ಆಮೇಲೆ ನನ್ನ ಸ್ನೇಹಿತರು ಯಾವ ಯಾವ ಥರ ವೆರೈಟೀಸ್ ಕೇಳ್ತಾರೆ ಈ ಥರದ್ದೆಲ್ಲ ನನಗೆ ಸ್ವಲ್ಪ ಮಾಹಿತಿ ಬೇಕಾಗಿತ್ತು ಹಾಗಾಗಿ ನಾನು ನಿಮ್ಮ ಹೋಟೆಲ್ಗೆ ಬರಬೇಕು ಅಂತ ಇದ್ದೀನಿ